ಹದಿನೇಳು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಾಲ್ಕು ಜನವರಿ ಎರಡು ಸಾವಿರದ ಎರಡು ಹದಿನಾರು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೇಳು ಯ ಡಿ ಇಪ್ಪತ್ತು ಡಿಶೆಂಬರ್ ಎರಡು ಸಾವಿರ ಹದಿನಾರು ಫ್ರೆಬ್ರವರಿ ಎರಡು ಸಾವಿರದ ಹದಿನೇಳು